ಹೋದ ವಾರ ನಾನು ನನಗೆ ಮತ್ತು ನನ್ನ ಮನೆಯವರಿಗೆ ಅಂತ ಒಂದು ಹೊಲಿಗೆ ಯಂತ್ರ ತಗೊಂಬಂದಿದ್ದೇನೆ ಆಯಿತಾ ಅದು ಇವಾಗ ಎಷ್ಟು ಉಪಯೋಗಕ್ಕೆ ಬಂದಿದೆ ಅಂತ ಹೇಳಿದರೆ ನನಗೆ ಅದರ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಅಷ್ಟು ಆಸೆ ಆಗ್ತಾ ಇದೆ ಆ ಹೊಲಿಗೆ ಯಂತ್ರ ಕಪ್ಪು ಬಣ್ಣದ್ದು ನಾನು ಅಂಗಡಿಯಿಂದ ತರುವಾಗ ಅಂಗಡಿಯಲ್ಲಿ ಕೆಂಪು ನೀಲಿ ಹಳದಿ ಮತ್ತು ಕಪ್ಪು ಈ ನಾಲ್ಕು ಬಣ್ಣದಲ್ಲಿತ್ತು ಆದರೆ ನನಗೆ ಇಷ್ಟ ಆದದ್ದು ಕಪ್ಪು ಬಣ್ಣದ್ದು ನಾನು ಆ ಕಪ್ಪು ಬಣ್ಣದ ಹೊಲಿಗೆ ಯಂತ್ರ ತಗೊಂಬಂದೆ ಮೊದಲು ನಾನೇನು ಮಾಡ್ತಿದ್ದೆ ಅಂದರೆ ನನ್ನ ಬಟ್ಟೆಯನ್ನೆಲ್ಲ ನಾನು ಬೇರೆಯವರಿಗೆ ಹೊಲಿಯಲಿಕ್ಕೆ ಕೊಡ್ತಾ ಇದ್ದೆ ಅವಾಗ ನನ್ನ ತುಂಬ ದುಡ್ಡೆಲ್ಲ ಖರ್ಚಾಗ್ತಾ ಇತ್ತು ಆದರೆ ಈ ಹೊಲಿಗೆ ಯಂತ್ರ ತಂದ ಮೇಲೆ ಎರಡು ವಾರದಿಂದ ನನ್ನ ಬಟ್ಟೆ ನಾನೇ ಹೊಲ್ದ್ಕೊಳ್ತಾ ಇದ್ದೇನೆ ಹಾಗಾಗಿ ನನ್ನ ಎಲ್ಲ ದುಡ್ಡು ಉಳಿತಾಯ ಆಗ್ತಾ ಉಂಟು ಈ ಹೊಲಿಗೆ ಯಂತ್ರ ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿ ಸಹ ಉಂಟು ಮತ್ತು ಚಿಕ್ಕದು ಕೂಡ ಹಾಗಾಗಿ ನಮ್ಮ ಮನೆಯಲ್ಲಿ ಎಷ್ಟೇ ಸ್ವಲ್ಪ ಜಾಗ ಇದ್ದರೂ ಕೂಡ ನಾವದನ್ನು ಎತ್ತಿ ಇಡಬಹುದು ಮತ್ತು ಎತ್ತಲಿಕ್ಕೂ ಕೂಡ ಈ ಹೊಲಿಗೆ ಯಂತ್ರ ಅನ್ನೋದುಂಟಲ್ಲ ನೋಡಲಿಕ್ಕೆ ನಮಗೆ ತುಂಬ ಭಾರ ಇರಬಹುದು ಅಂತ ಅನ್ನಿಸಿದರೂ ಕೂಡ ಅದು ತುಂಬ ಹಗುರ ಉಂಟು ಆಯಿತಾ ನಾನಾಗೆ ನಾನು ಅದು ಒಂದನ್ನೇ ಎತ್ತಿ ಇಡಬಹುದು ಅಷ್ಟು ಹಗುರ ಉಂಟು ಮತ್ತು ನನಗೆ ಇದು ಸಿಕ್ಕಿದ್ದು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಹೊರಗಡೆ ನೋಡುವಾಗ ನನಗೆ ಅದು ತುಂಬ ಬೆಲೆ ಇರಬೇಕೇನೋ ನನ್ನ ಕೈಯಲ್ಲಿ ಅದನ್ನು ತಗೊಳ್ಲಿಕ್ಕೆ ಆಗುತ್ತಾ ಇಲ್ವಾ ಆ ಥರ ಎಣಿಸಿದ್ದೆ ಆದರೆ ಈ ಹೊಲಿಗೆ ಯಂತ್ರ ನಾನು ತಗೊಂಬಂದ ಹೊಲಿಗೆ ಯಂತ್ರ ಉಂಟಲ್ಲ ಅದು ಕಡಿಮೆ ಬೆಲೆಯಲ್ಲಿ ನನಗೆ ಸಿಕ್ತು ಅದಂತು ನನಗೆ ತುಂಬ ಇಷ್ಟ ಆಯಿತು ಮತ್ತೇನು ಗೊತ್ತಾ ನನ್ನ ಫ್ರೆಂಡ್ ಕೂಡ ಹೇಳಿದಳು ನನಗೆ ಒಂದು ಇದೇ ರೀತಿಯದ್ದು ಹೊಲಿಗೆ ಯಂತ್ರ ಬೇಕು ಅಂತ ಅದಕ್ಕೆ ನಾನು ನಾನು ಹೇಳಿ ನಾನು ತಗೊಂಬಂದ ಅಂಗಡಿಗೇನೇ ನಾನು ಹೇಳಿದೆ ಅಲ್ಲಿ ಹೋಗಿ ನೀನು ತಗೋ ಅಂತ ಮತ್ತು ನಾವು ಕೆಲವರದ್ದು ಬೇರೆಯವರದ್ದು ಹೊಲಿಗೆ ಯಂತ್ರ ನೋಡಿದರೆ ಅವರು ಹೊಲಿಯುವಾಗ ಉಪಕರಣಗಳ ಶಬ್ದ ಆಗುವುದುಂಟು ಆದರೆ ನಾನು ಎರಡು ವಾರದಿಂದ ಈ ಹೊಲಿಗೆ ಯಂತ್ರನ ಉಪಯೋಗಿಸ್ತಾ ಇದ್ದೇನೆ ಆದರೆ ಒಂದೇ ಒಂದು ಬಾರಿ ಕೂಡ ಇದರಲ್ಲಿ ನನಗೆ ಉಪಕರಣಗಳ ಶಬ್ದ ಕೇಳಲಿಲ್ಲ ನಾನು ದಿನಕ್ಕೆ ಒಂದರಿಂದ ಎರಡು ಸಲ ಆದರೂ ಉಪಯೋಗಿಸ್ತಾ ಇದ್ದೇನೆ ಆದರೆ ಒಮ್ಮೆ ಕೂಡ ಯಾವುದೇ ರೀತಿಯದ್ದು ಉಪಕರಣಗಳ ಶಬ್ದ ಕೇಳಲಿಲ್ಲ ಮತ್ತೆ ಇಷ್ಟು ತನಕವು ಕೂಡ ನನಗೆ ಒಂದು ಸಲ ಕೂಡ ಅದು ರಿಪೇರಿಗೆ ಆಗಲಿ ಬರಲಿಲ್ಲ ಅಥವಾ ಹಾಳಾಗುವಂಥದ್ದು ಏನೂ ಬರಲಿಲ್ಲ ಯಾವ ರೀತಿಯದ್ದು ಹೊಲಿಗೆ ಬೇಕು ನನಗೆ ಎಲ್ಲ ರೀತಿಯದ್ದು ಕೂಡ ಇದು ಈ ಹೊಲಿಗೆ ಯಂತ್ರದಲ್ಲಿ ನಾನು ಹಾಕೊಳ್ಬಹುದು ಮತ್ತೆ ಅಂಗಡಿಯವರು ಹೇಳಿದ್ದಾರೆ ಒಂದು ಆರು ತಿಂಗಳಿನ ನಡುವಿನಲ್ಲಿ ಏನಾದರೂ ಇದು ಹೊಲಿಗೆ ಯಂತ್ರ ಹಾಳಾದರೆ ತಗೊಂಬನ್ನಿ ನಾವದನ್ನು ಸರಿ ಮಾಡಿಕೊಡ್ತೇವೆ ಅಂತ ಹಾಗಾಗಿ ನನಗೆ ಈ ಹೊಲಿಗೆ ಯಂತ್ರ ತುಂಬ ಇಷ್ಟ ಆಯಿತು ನಿಮಗೆ ಯಾರಿಗಾದರೂ ಈ ಹೊಲಿಗೆ ಯಂತ್ರ ತೊಗೊಳ್ಬೇಕು ಅಂತಿದ್ದರೆ ನಾನು ನಾನು ಹೋದಂತಹ ಅಂಗಡಿಗೇನೆ ನೀವು ಹೋಗಿ ಒಳ್ಳೆಯ ರೀತಿಯಲ್ಲಿ ಹೊಲಿಗೆ ಯಂತ್ರ ನಿಮ್ಗೆ ಸಿಗ್ತದೆ